ನಾನು ಹೊಸಕೋಟೆಯಲ್ಲಿ ಹುಟ್ಟಿರೋದು ಇವಾಗ ನನಗೆ ಮೂವತ್ನಾಲ್ಕು ವರ್ಷ ಇಲ್ಲಿ ಇಲ್ಲೇ ನಾನು ಬೆಳ್ದು ಇಲ್ಲೇ ನಾನು ಮದುವೆಯಾಗಿದ್ದು ನಂದು ಚಿಕ್ಕವಳಿದ್ದಾಗ ಚೆನ್ನಾಗಿ ನಾನು ಫಸ್ಟು ಸ್ಕೂಲ್ಗೆ ಹೋಗ್ತಾ ಇದ್ದೆ ಅವಾಗ ನನ್ನಕ್ಕ ನನ್ನ ತಮ್ಮ ನಾವೆಲ್ಲ ಸೇರಿ ನಮ್ಮ ತಾತ ಜೊತೆಗೆ ಚೆನ್ನಾಗಿ ಸೈಕಲ್ನಲ್ಲಿ ಎಲ್ಲ ಹೋಗ್ತಾ ಇದ್ದೀವಿ ಇದ್ರಿ ತುಂಬ ಮಜ ಬರ್ತಾ ಇತ್ತು ನಮಗೆ ಆವಾಗ ಆವಾಗ ನಾವು ಚೆನ್ನಾಗಿ ಓಡಾಡಿದ್ದೀವಿ ನಮ್ಮ ಅಕ್ಕ ತಂಗಿ ಎಲ್ಲ ಚನ್ನಾಗಿ ನಾವು ಆಟಾಡ್ಕೊಂಡು ಸ್ಕೂಲ್ಗೆ ಹೋಗಿ ಅಲ್ಲಿ ಎಲ್ಲ ಚೆನ್ನಾಗಿ ನಮಗೆ ಚೆನ್ನಾಗಿತ್ತು ಅವಾದು ಟೀಚರ್ಸು ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ನಮಗೆ ಅಲ್ಲಿ ಸ್ಕೂಲ್ನಲ್ಲಿ ಆಮೇಲೆ ಸ್ಕೂಲಿಂದ ಬರೋವಾಗ ನಾನು ನನ್ನ ತಮ್ಮ ಚೆನ್ನಾಗಿ ಆಟ ಆಡ್ಕೊಂಡು ಎಲ್ಲಿ ಬೇಕು ಅಲ್ಲಿ ಎಲ್ಲ ಆಟ ಆಡ್ಕೊಂಡು ಆರಾಮಾಗಿ ಲೇಟಾಗಿ ಮನೆಯಲ್ಲಿ ಬಂದು ನಮ್ಮಮ್ಮ ಹತ್ರ ಚೆನ್ನಾಗಿ ಬೈಸ್ಕೋಳ್ತ ಇದ್ದೆ ನಾನು ಎಲ್ಲೋಗಿದ್ದೆ ಹೆಂಗಿದ್ದೆ ನೀನು ಅಂತ ಆಮೇಲೆ ಹಂಗೆ ಇಲ್ಲೇ ನಾನು ಹೊಸ್ಕೋಟೆಯಲ್ಲಿಯೇ ಎಲ್ಲ ಸ್ಕೂಲ್ ಎಲ್ಲ ಓದಿ ಎಲ್ಲ ಇಲ್ಲೇ ಎಲ್ಲ ಎಸ್ ಎಲ್ ಸಿ ಎಲ್ಲ ಇಲ್ಲೇ ಕಂಪ್ಲೀಟ್ ಮಾಡ್ದೆ ನಾನು ಆಮೇಲೆ ನನ್ನ ಮದುವೆ ಇಲ್ಲೇ ಆಯ್ತು ಹೊಸ್ಕೋಟೆಯಲ್ಲೇ ನಮ್ಮ ನನ್ನ ಮದುವೆ ಆಯ್ತು ಆಮೇಲೆ ಇವಾಗ ನಾನು ಹೊಸ್ಕೋಟೆಯಲ್ಲಿಯೇ ಇದ್ದೀನಿ ಎಲ್ಲ ಮದುವೆ ಆಗಿ ನನಗೆ ಮಕ್ಕಳಾದ್ರು ನನ್ನ ಮಕ್ಕಳು ಆದಮೇಲೆ ನನಗೆ ನೆನಪಾಯ್ತು ಹೆಂಗೆ ನಮ್ಮ ಅಪ್ಪ ಅಮ್ಮ ನಮ್ಗೆ ಸಾಕಿದ್ದಾರೆ ಸಾಕಿದ್ದಾರೆ ಸ್ಕೂಲ್ಗೆ ಹೆಂಗೆ ಕೇಳ್ಸ್ತಾ ಇ ಕಳಿಸ್ತಾ ಇದ್ರು ಅವರು ನನ್ನ ಜೊತೆ ಹೆಂಗೆ ಇದು ಮಾಡ್ತಾ ಇದ್ರು ನಾನು ತುಂಬ ನಮ್ಮ ಅಮ್ಮಗೆ ಚೈಲ್ಡ್ ಹುಡ್ ಚಿಕ್ಕವಳಿದ್ದಾಗ ತುಂಬ ಕಷ್ಟ ಕೊಟ್ಬಿಟ್ಟಿದ್ದೀನಿ ಓದಿಲ್ಲ ನಾನು ಅಷ್ಟು ನಮ್ಮಮ್ಮ ಬೈತಾ ಇದ್ರೂ ಇವಾಗ ನನಗೆ ಅದೆಲ್ಲ ಜ್ಞಾಪ್ಕ ಬರುತ್ತೆ ನಮ್ಮಮ್ಮ ಎಲ್ಲ ನನಗೆ ಹೇಳ್ತಾ ಇದ್ರಲ್ಲ ಅದೆಲ್ಲ ಇವಾಗ ನಾನು ನನ್ನ ಮಕ್ಕಳ್ನ ಚೆನ್ನಾಗಿರೋ ಸ್ಕೂಲ್ನಲ್ಲಿ ಎಲ್ಲ ಓದಿಸ್ತಾ ಇದ್ದೀನಿ ಅವರು ಚೆನ್ನಾಗಿ ಓದ್ತಾ ಇದ್ದಾರೆ ನಮ್ಮ ಮಕ್ಕಳು ಇವಾಗ ನಾನು ನಮ್ಮ ಮಕ್ಕಳ್ನ ಅದೇ ಥರ ಟ್ರೀಟ್ ಮಾಡ್ತಾ ಇದ್ದೀನಿ ನಮ್ಮಮ್ಮ ನಮ್ಮಪ್ಪ ನಂಗೆ ಹೆಂಗ ಮಾತಾಡ್ದಾ ಮಾಡ್ತಾ ಇದ್ದಾರೆ ಆ ಥರ ನನ್ನ ಮಕ್ಕಳು ಇವಾಗ ಚೆನ್ನಾಗಿ ಓದ್ತಾ ಇದ್ದಾರೆ ಅವರು ಹಂಗೆ ಇಟ್ಟಿಟ್ಟೆ ಎಲ್ಲ ಜಾಸ್ತಿ ನನ್ನ ಥರವೇ ಮಾಡ್ತಾ ಇದ್ದಾರೆ ನಾನು ಆ ಥರಾವೇ ನನ್ನ ಮಕ್ಳ ಜೊತೆ ಬಿಹೇವ್ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳು ತುಂಬ ಓದ್ನ ಚೆನ್ನಾಗಿ ಓದಲಿ ಚೆನ್ನಾಗಿ ಬೆಳಿಯಲಿ ಅಂತ ನಾನು ನನ್ನ ನಾನು ಓದಿಸ್ತಾ ಇದ್ದೀನಿ ಅವ್ರಿಗೆ ನನ್ನ ಮಕ್ಳ ಜೊತೆ ನಾನು ಚೆನ್ನಾಗಿ ಫ್ರೆಂಡ್ಶಿ ಫ್ರೆಂಡ್ ಶಿಪ್ ಆಗಿದ್ದೀನಿ ಹೆಂಗೆ ನಮ್ಮಮ್ಮ ನನ್ನತ್ರ ಫ್ರೆಂಡ್ ಶಿಪ್ ಆ ಥರ ಇದ್ರು ಆ ಥರಾವೇ ನಾನು ನನ್ನ ಮಕ್ಳ ಜೊತೆ ಫ್ರೆಂಡ್ ಶಿಪ್ ಫ್ರೆಂಡ್ ಶಿಪ್ ಆಗಿದ್ದೀನಿ ನನ್ನ ಮಕ್ಳೂ ನನ್ನ ಮಕ್ಳುಗೂ ನಾನು ಚೆನ್ನಾಗಿ ನಮ್ಮಮ್ಮ ನಮ್ಮಪ್ಪ ನಂಗೆ ಯಾವ್ಥರ ಚಿಕ್ಕವಳಿದ್ದಾಗ ಫ್ರೀಡಂ ಇಕ್ಕಿದ್ರು ಅದೇ ಥರ ನಾನು ಫ್ರೀಡಂ ಆಗಿ ನನ್ನ ಮಕ್ಕಳ್ನ ಇಕ್ಕಿದಿನಿ ಇನ್ನು ನನ್ಗಿಂತ ಚೆನ್ನಾಗಿ ನಮ್ಮ ಮಕ್ಕಳು ಓದಲಿ ಅಂತ ನಾನು ಅವ್ರಿಗೆ ಹಿಂದೆ ಕಷ್ಟ ಪಡ್ತಾ ಇದ್ದೀನಿ ನನ್ನ ಮಕ್ಳಿಗೋಸ್ಕರ ಇವಾಗ ನಮ್ಮ ಮಕ್ಕಳು ಚನ್ನಾಗಿ ಓದ್ತಾ ಇದ್ದಾರೆ ಇವಾಗ ಚೆನ್ನಾಗಿದ್ದಾರೆ ನಮ್ಮ ಮಕ್ಕಳು ಎಲ್ಲರೂ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ಅವ್ರ ಜೊತೆ ನಾನು ನಮ್ಮನೆಗೆ ಬಂದಾಗ ಜಾಸ್ತಿ ಓದೋದು ಅದೆಲ್ಲ ಮಾ ಜಾಸ್ತಿ ಇರೋದು ಬ ಕುತ್ಕೊಳ್ಳೋದು ಇದು ತೀಟೆ ಮಾಡೋದು ಅದೆಲ್ಲ ಮಾಡೋಕ್ಕೆ ಕೊಡ್ತಾ ಇಲ್ಲ ನಾನೂ ನನ್ನ ಜೊತೆ ಅವ್ರಿಗೂ ಫ್ರೀಯಾಗಿ ಚೆನ್ನಾಗಿ ಮಾತಾಡ್ಕೋಳ್ತಾ ಇದ್ದೀನಿ ಅವ್ರ ಜೊತೆ ನಾನು ಆಟ ಆಡ್ತೀನಿ ಅವ್ರ ಜೊತೆ ನಾನು ಫಿಲಿಂ ನೋಡ್ತೀನಿ ಎಲ್ಲ ಚೆನ್ನಾಗಿ ಫ್ರೀಡಂ ಆಗಿ ಇಕ್ಕಿದೀನಿ ಆಮೇಲೆ ನಮ್ಮ ಮಕ್ಕಳು ನಾನು ಚಿಕ್ಕವಳಿದ್ದಾಗ ನಮ್ಮ ನಮ್ಮಪ್ಪ ನಮ್ಮಮ್ಮಗೆ ತುಂಬ ಕಷ್ಟ ಕೊಟ್ಬಿಟ್ಟಿದ್ದೀನಿ ನಾನು ಓದೋಲ್ಲಾ ಅದೆಲ್ಲ ಅಂತ ಇವಾಗ ನನಗೆ ಜ್ಞಾಪ್ಕ ಬರ್ತೈತೆ ನಾನು ಚೆನ್ನಾಗಿ ಓದ್ಬೇಕು ನನ್ನ ಮಕ್ಕಳ್ನ ಚೆನ್ನಾಗಿ ಓದಿಸ್ಬೇಕು ಅಂತ ತುಂಬ ನಾನು ಕಷ್ಟ ಪಡ್ತಾ ಇದ್ದೀನಿ ಅವಾಗ ನನ್ನ ತಮ್ನಮ್ಮ ನನ್ನ ತಮ್ಮ ನನ್ನ ಅಣ್ಣ ಎಲ್ಲ ಚೆನ್ನಾಗಿ ಓದ್ರು ಅವಾಗೆಲ್ಲ ತೀಟೆ ಮಾಡ್ಕೊಂಡು ಬುಕ್ಸ್ನಲ್ಲಿ ಬರೀತಾ ಇರ್ಲಿಲ್ಲ ಹೋಮ್ ವರ್ಕ್ ಬರೀತಾ ಇರ್ಲಿಲ್ಲ ಚೆನ್ನಾಗಿ ಹೋಗಿ ಟೀಚರ್ ಹತ್ರ ಇದು ಒದೆ ತಿನಸ್ತಾ ತಿಂತಾ ಇದ್ದೆ ನಾನು ಅದೇ ಥರ ನನ್ನ ಮಕ್ಕಳು ಮಾಡಬಾರ್ದು ಅಂತ ಇವಾಗ ಗೊತ್ತಾಗ್ತಾ ಇದೆ ನಮ್ಮಪ್ಪ ನಮ್ಮಮ್ಮ ಯಾಕೆ ಹೊಡಿತಾ ಇದ್ರು ನನಗೆ ಚೆನ್ನಾಗಿ ಓದು ಅಂತ ಇವಾಗ ನಾನು ನಮ್ಮ ಮಕ್ಕಳಿಗೆ ಅದೇ ಥರ ಬಿಹೇವ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಓದಲಿ ಬೆಳೀಲಿ ಅಂತ ಪರ್ವಾಗಿಲ್ಲ ನಮ್ಮ ಮಕ್ಕಳು ಇವಾಗ ಚೆನ್ನಾಗಿದ್ದಾರೆ